ನಾವು ಕೃಷಿಗಾಗಿ ವಿದ್ಯುತ್ ಸಂಪರ್ಕವನ್ನು ಸರ್ಕಾರದಿಂದ ಹೇಗೆ ಪಡೆಯುವುದುಕೊಳ್ಳುವುದು ಅಂತ ಹೇಳಿದರೆ ನಾವು ಯಾವ ಜಾಗದಲ್ಲಿ ಏನೆಲ್ಲಾ ಕೃಷಿಯನ್ನು ಮಾಡಬೇಕಾಗಿ ಇದ್ದೇವೆ ಅದರ ಪುರಾವೆಗಳು ಮಸ್ಟು ಎಷ್ಟು ಜಮೀನಿನಲ್ಲಿ ನಾವು ಕೃಷಿಯನ್ನು ಮಾಡಬೇಕಂತ ಬಯಸುತಿದ್ದೇವೆ ಅದರ ಪುರಾವೆಗಳು ಈ ಎಲ್ಲಾ ಪುರಾವೆಗಳು ಸರಿಯಾಗಿ ಇದ್ದರೆ ಆ ಪುರಾವೆಗಳನ್ನು ತಗೊಂಡು ಹೋಗಿ ವಿದ್ಯುತ್ತಿನ ಇಲಾಖೆಗೆ ಹೋಗಿ ಯಾವ ಜಾಗದಲ್ಲಿ ನಮಗೆ ಕೃಷಿಯನ್ನು ಮಾಡಬೇಕು ಯಾವ ಜಾಗದಲ್ಲಿ ನಮಗೆ ವಿದ್ಯುತ್ತಿನ ಸಂಪರ್ಕವು ಬೇಕು ಅಂತ ಹೇಳಿ ಒಳ್ಳೆ ಸರಿಯಾದ ಪುರಾವೆಗಳನ್ನು ಕೊಟ್ಟರೆ ನಮಗೆ ಅತ್ಯಂತ ಬೇಗದಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆಯಬಹುದು ಸರ್ಕಾರದಿಂದ ಅದೇ ರೀತಿ ವಿದ್ಯುತ್ ಕಡಿತ ಅಂತ ಹೇಳಿದರೆ ವಿದ್ಯುತ್ ಇಲ್ಲದ್ದಿದ್ದರೆ ರೈತರಿಗೆ ತುಂಬ ತೊಂದರೆಗಳು ಉಂಟಾಗುತ್ತದೆ ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ರೈತರಿಂದಲೇ ನಾವು ಈಗ ನಾವೆಲ್ಲರೂ ಈಗ ಅನ್ನವನ್ನು ತಿನ್ನುತ್ತಿದ್ದೇವೆ ಅಂತ ಹೇಳಿದರೆ ನಾವು ಅದಕ್ಕೆ ನಮ್ಮ ರೈತರಿಗೆ ನಾವು ಧನ್ಯವಾದವನ್ನು ಹೇಳಬೇಕು ಯಾಕೆ ಅಂಥ ರೈತರು ದುಡಿದು ಮಾಡಿದ ಇದೆ ಅನ್ನದ ಮಾಡಿಕೊಟ್ಟಂತಹ ಅಕ್ಕಿಯನ್ನೇ ನಾವು ಅನ್ನವನ್ನು ಮಾಡಿ ತಿನ್ನುತ್ತಾ ಇದ್ದೇವೆ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ನಮಗೆ ಅಕ್ಕಿ ಅನ್ನವನ್ನು ದೊರೆಯಬೇಕಂತ ಹೇಳಿದರೆ ನಾವು ಅದೇ ರೀತಿ ಅದಕ್ಕೆ ಒಳ್ಳೆಯ ರೀತಿ ನೀರಿನದ್ದು ವ್ಯವಸ್ಥೆ ಕೊಡಬೇಕು ನಮಗೆ ಈಗಿನ ಜ ಕಾಲದಲ್ಲಿ ನಮಗೆ ಸರಿಯಾದ ಪ್ರಮಾಣದಲ್ಲಿ ಮಳೆಯ ಕಾಲದಲ್ಲಿ ಕೂಡ ಸರಿಯಾಗಿ ನೀರು ಸಿಗುವುದಿಲ್ಲ ಆದರಿಂದ ನಾವು ನಮಗೆ ನಮ್ಮ ಗದ್ದೆಗಳಿಗೆ ನೀರನ್ನು ಬೇಕಂತ ಹೇಳಿದರೆ ವಿದ್ಯುತ್ ಮೂಲಕ ನಾವು ನೀರನ್ನು ನಮ್ಮ ಗದ್ದೆಗೆ ಹಾಕಬಹುದು ಒಂದು ವೇಳೆ ವಿದ್ಯುತ್ ಕಡಿತವಾದರೆ ಅವಾಗ ನಾವು ಗದ್ದೆಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಲು ಆಗುವುದಿಲ್ಲ ಇದು ತುಂಬ ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು